ಭಾರತ ಒಂದು ಕ್ರೀಡೆಗಳಲ್ಲಿ ಮುಂದುವರೆದ ಹಾಗೂ ಮುಂದುವರೆಯುತ್ತಿರುವ ರಾಷ್ಟ್ರವಾಗಿದೆ ಭಾರತದಲ್ಲಿ ಸುಮಾರು ಕ್ರೀಡೆಗಳು ಇದೆ ಈ ಕ್ರೀಡೆಗಳಿಗೆ ಒಂದು ಇಲ್ಲಿಯ ಜನರು ತುಂಬ ಒಂದು ಮಹತ್ವವನ್ನು ಕೊಡ್ತಾರೆ ಕ್ರೀಡೆಗಳು ಭಾರತಲ್ಲಿ ಇತ್ತೀಚಿಗೆ ತುಂಬವಾಗಿ ಬೆಳೆದಿದೆ ಅಂದರೆ ಪ್ರಮುಖವಾದ ಕ್ರಿಕೆಟ್ ಆಗಲಿ ಕಬಡ್ಡಿಯಾಗಲಿ ಹಾಗೆಯೇ ಒಲಂಪಿಕ್ಸ್ ಗೇಮ್ಸ್ ಆಗಲಿ ಬೇರೆ ಬೇರೆ ವಾಲಿಬಾಲ್ ಹಾಕಿ ಇಂಥ ತುಂಬ ಕ್ರೀಡೆಗಳಲ್ಲಿ ಏಷ್ಯಾದಲ್ಲಿ ಹಾಗೂ ವಿಶ್ವದಲ್ಲಿ ತುಂಬ ಒಂದು ಅಂದರೆ ಪ್ರಥಮ ಸ್ಥಾನವನ್ನು ಗಳಿಸಿದ ತುಂಬಾ ಉದಾಹರಣೆಗಳಿವೆ ಈ ಸ್ಪೋರ್ಟ್ಸನ್ನು ಹೀಗೆ ಒಂದು ಬೆಳೆಸಲು ಒಂದು ಮುಖ್ಯ ಒಂದೆರಡು ಕಾರಣವೆಂದರೆ ಒಂದು ಸರಕಾರ ಹಾಗೆಯೇ ಜನರು ಜನರು ತಮ್ಮ ಒಂದು ಬೆಂಬಲವನ್ನು ತುಂಬ ಚೆನ್ನಾಗಿ ನೀಡುತ್ತಿದ್ದಾರೆ ಆದರೆ ಅದೇ ಆ ಜನರ ಬೆಂಬಲವನ್ನು ಹೀಗೇ ಉಳಿಸಿಕೊಂಡು ಹೋಗಲು ಸರ್ಕಾರವು ತುಂಬ ಒಂದು ದೊಡ್ಡದಾದ ಪ್ರಾ ಪಾತ್ರವನ್ನು ವಹಿಸುತ್ತದೆ ಈ ಸರ್ಕಾರವು ಒಂದು ಅಂದರೆ ಕ್ರೀಡಾ ಒಂದು ಅಭಿಮಾನಿಗಳಿಗೆ ಆಗಲಿ ತುಂಬ ಒಳ್ಳೆಯ ಒಂದು ಕೌಶಲ್ಯ ಹಾಗೂ ಇದರಲ್ಲಿ ಪರಿಣಿತಿ ಹೊಂದಿದ ಹಾಗೇ ಅನುಭವ ಹಾಗೆ ಇದರ ಈ ಕ್ಷೇತ್ರದಲ್ಲಿ ತುಂಬಾ ಒಂದು ಉತ್ಸಾಹ ಹಾಗೂ ಒಳ್ಳೆಯ ಒಂದು ನಾಲೆಜನ್ನ ಹೊಂದಿದ ವ್ಯಕ್ತಿಗಳಿಗೆ ದೇಶದಿಂದ ದೇಶದಲ್ಲಿ ಹಾಗೇ ದೇಶದ ಹೊರಗಡೆಯು ಕೂಡ ಹೋಗಲು ಒಂದು ಅವಕಾಶವನ್ನು ನೀಡಬೇಕು ಈ ಅವಕಾಶವನ್ನು ನೀಡಲು ಒಂದು ಖರ್ಚಾಗುತ್ತದೆ ಈ ಖರ್ಚು ಸರ್ಕಾರವು ತಮ್ಮ ಒಂದು ಒಳ್ಳೆಯ ರೀತಿಯ ಮನಸಿನಲ್ಲಿ ಖರ್ಚನ್ನು ನೀಡಬೇಕು ಆಗ ಆಗ ಆಗಲೇ ಈ ಆಗ ಆದ್ರಿಂದಲೆ ನಮ್ಮ ದೇಶದಲ್ಲಿ ಕ್ರೀಡೆ ಮುಂದುವರಿಯುವ ಒಂದು ಪ್ರಮುಖ ಕಾರಣವಾಗುತ್ತದೆ ಈ ಒಂದು ಕ್ರೀಡೆಯನ್ನು ನಾವು ಹೇಗೆ ಬೆಳೆಸಬೇಕಂದ್ರೆ ಈ ಸಣ್ಣ ಪುಟ್ಟ ಗ್ರಾಮಗಳಿಂದ ಶುರು ಮಾಡಿ ನಂತರ ಆ ಗ್ರಾಮದಲ್ಲಿ ಗೆದ್ದಂತಹ ಒಂದು ಆಟಗಾರರಿಗೆ ಮುಂದಿನ ಜಿಲ್ಲೆಯಲ್ಲಿ ಅವಕಾಶವನ್ನು ನೀಡಬೇಕು ಜಿಲ್ಲೆಯಿಂದ ಒಂದು ಒಳ್ಳೆಯ ಒಂದು ಪ್ರತಿಭೆಗಳು ದೊರೆತರೆ ಆ ಪ್ರತಿಭೆಗಳನ್ನು ನಾವು ರಾಜ್ಯಮಟ್ಟದಲ್ಲಿ ಹಾಗೇ ರಾಜ್ಯಗಳಲ್ಲಿ ಒಂದು ಒಳ್ಳೆಯ ಒಂದು ಪ್ರಥಮ ಸ್ಥಾನ ಹಾಗೂ ಒಂದು ಒಳ್ಳೆಯ ಆಟಗಾರನಿಗೆ ನಮ್ಮ ದೇಶದಿಂದಲೂ ಹಾಗೆಯೇ ದೇಶದ ಹೊರಗಡೆಯೂ ಸಹ ಹೋಗುವ ಒಂದು ಕೆಲಸವನ್ನು ಸರ್ಕಾರವು ಮಾಡಬೇಕು ಈ ಒಂದು ಆಟಗಾರರಿಗೆ ಈ ಥರ ಪ್ರತಿಭೆಗಳನ್ನು ಗುರುತಿಸಿ ಸರ್ಕಾರವು ಒಂದು ಒಳ್ಳೆಯ ಅವಕಾಶವನ್ನು ನೀಡಿ ಅಂದರೆ ಈ ತ ಈ ರೀತಿಯ ಒಂದು ಅವರ ಹೋಗುವ ಖರ್ಚಿನಿಂದ ಹಿಡಿದು ಆ ನಂತರವಾಗಿ ಆಟ ಆಡುವ ಸಾಮಾಗ್ರಿಗಳು ಹಾಗೆಯೇ ಅವರ ಖರ್ಚು ವೆಚ್ಚ ದಿನ ನಿತ್ಯದ ಒಂದು ಉಳಿದುಕೊಳ್ಳಲು ಅವರಿಗೆ ರೂಮಿನ ವ್ಯವಸ್ಥೆ ಇಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿ ಸರ್ಕಾರವು ಬೇ ಇತರ ದೇಶ ಅಂತರಾಷ್ಟ್ರೀಯ ಮಟ್ಟದಲ್ಲಿಅವರನ್ನು ಕೊಂಡೊಯ್ದು ಅಲ್ಲಿ ಅವರಿಗೆ ಒಂದು ಒಳ್ಳೆಯ ರೀತಿ ಅವಕಾಶ ದೊರಕುವಂತೆ ಮಾಡಿ ಮಾಡಬೇಕು ಇದರಿಂದ ನಮ್ಮ ದೇಶಕ್ಕು ತುಂಬಾ ಒಂದು ಲಾಭವಿದೆ ಇ ಈ ರೀತಿಯ ವಿಜೇತರನ್ನು ನಮ್ಮ ದೇಶದವರೆಂದು ಹೇಳಿಕೊಳ್ಳಲು ಒಂದು ಒಳ್ಳೆಯ ಹೆಗ್ಗಳಿಕೆ ಹಾಗೂ ಹೆಮ್ಮೆ ಸಹ ಆಗುತ್ತದೆ ಈ ರೀತಿಯ ಒಂದು ಅವಕಾಶ ನನಗಂತು ದೊರಕಿದರೆ ನಾನು ಈ ಕ್ರೀಡೆಗಳಿಗೆ ಒಂದು ಒಳ್ಳೆಯ ಒಂದು ಒಂದು ನಿರ್ದಿಷ್ಟ ಒಂದು ಹಣವನ್ನು ಇಟ್ಟು ಆ ಹಣದಿಂದ ಸಂಪೂರ್ಣವಾಗಿ ಅವರಿಗೆ ಲಾಭ ಸಿಗುವಂತಹ ಒಂದು ಕೆಲಸವನ್ನು ನಾನು ಮಾಡುತ್ತೇನೆ ಈ ರೀತಿಯ ಒಂದು ಹಣವನ್ನು ನಾನು ಅವರಿಗೆ ಕೊಟ್ಟರೆ ನಮ್ಮ ದೇಶಕ್ಕೂ ಅದು ಒಂದು ತುಂಬ ದೊಡ್ಡ ಒಂದು ಲಾ ದೇಶಕ್ಕೆ ತುಂಬ ದೊಡ್ಡ ಒಂದು ಹೆಸರು ತರುವಂಥ ವಿಷಯ ಆಗಬಹುದು ಹಾಗೇ ನಮ್ಮ ದೇಶವು ಬೆಳೆಯಲು ಇದೊಂದು ಪ್ರಮುಖವಾದ ಕಾರಣ ಸಹ ಆಗಬೌದು ನನ್ನ ಕ ನನ್ನಅವಕಾಶವಿದ್ದಲ್ಲಿ ನಾನು ಈ ನನ್ನನ್ನು ಸಂಪೂರ್ಣವಾದ ಒಂದು ಮ ಸಂಪೂರ್ಣವಾದ ಮನಸ್ಸಿನಿಂದ ಈ ಕ್ರೀಡಾಭಿಮಾನಿಗಳು ಆಗಲಿ ಒಂದು ಒಳ್ಳೆಯ ರೀತಿಯ ಪ್ರತಿಭೆಗಳಿಗಾಗಲಿ ನಾನೊಂದು ಅವಕಾಶ ನೀಡಿ ಅವರಿಗೆ ಒಂದು ಬೆಳೆಯಲು ಒಂದು ಪ್ರೋತ್ಸಾಹವನ್ನು ನೀಡುವಂಥ ಕೆಲಸವನ್ನು ಮಾಡುತ್ತೇನೆ ಈ ರೀತಿಯ ಒಂದು ಒಂದು ಕ್ರೀಡೆಗಳನ್ನು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯುವಲ್ಲಿ ಅಂಥಾ ದೊಡ್ಡ ಖರ್ಚು ಏನು ಆಗುವುದಿಲ್ಲ ನಮ್ಮ ದೇಶವು ಭರಿಸುವಂತಹ ಒಂದು ಸಣ್ಣದಾದ ಖರ್ಚು ಆಗುತ್ತದೆ ಆದರೆ ಈ ರೀತಿಯ ಒಂದು ಪ್ರತಿಭೆಗಳನ್ನು ಗುರುತಿಸಲು ನಾವು ಒಂದು ಸಣ್ಣ ಪ್ರಮಾಣದ ಖರ್ಚನ್ನು ಮಾಡಬೇಕಾಗುತ್ತದೆ ಆ ಖರ್ಚು ಅವರು ತಮ್ಮ ಬೇರೆ ದೇಶಗಳಲ್ಲಿ ಹೋಗಿ ವಿಜೇತರಾಗುವಾಗ ಆ ಹಣವು ನಮಗೆ ಒಂದು ಲಭಿಸುವುದರಲ್ಲಿ ಅನುಮಾನವೇ ಇಲ್ಲ ಈ ಭಾರತವು ಒಂದು ಪ್ರತಿಭೆಗಳನ್ನು ತುಂಬಿಕೊಂಡ ಪ್ರಮುಖ ರಾಷ್ಟ್ರ ಭಾರತದಲ್ಲಿ ಹಲವು ರೀತಿಯ ಪ್ರತಿಭೆಗಳಿಲ್ಲದೆ ಗಳಿದ್ದರೆ ಆದರೆ ಅದನ್ನು ಗುರುತಿಸುವಲ್ಲಿ ನಮ್ಮ ಸರ್ಕಾರವು ಒಂದು ಸಣ್ಣ ಪ್ರಮಾಣದ ಒಂದು ವಿಫಲತೆಯನ್ನು ಕಾಣುತ್ತಿದೆ ಆ ವಿಫಲತೆಯನ್ನು ದೂಡಿ ಪ್ರತಿಭೆಗಳಿಗೆ ಒಂದು ಉತ್ತಮವಾದ ಅವಕಾಶ ಕೊಟ್ಟು ಅವರಿಗೂ ಸಹ ಒಂದು ಖರ್ಚನ್ನು ಮಾಡಿ ಒಳ್ಳೆಯ ರೀತಿಯ ಒಂದು ಸಾಧನೆಯನ್ನು ಮಾಡಲು ಅವರಿಗೆ ಬೆಂಬಲವನ್ನು ನೀಡಬೇಕು